ಹಾಂ ಬನ್ರಿ ಅದಾವೆ ಬನ್ರಿ ಮತ್ತು ಏನು ಬೇಕು ರಿ ಜಾಮಿಟ್ರಿ ಬಾಕ್ಸ್ ರೀ ಏ ಒಂದು ಜಾಮಿಟ್ರಿ ಬಾಕ್ಸ್ ಕೊಡು ತೋರಿ ಜಾಮಿಟ್ರಿ ಬಾಕ್ಸ್ ತೋರಿ ಹಾಂ ಜಾಮಿಟ್ರಿ ಬಾಕ್ಸ್ ಬರ್ತ್ ತೋರಿ ಮತ್ತು ಏನು ಬೇಕು ರೀ ಎಲ್ಲ ಹಾಂ ಅದಾವೆ ರೀ ಸೀಸ ಐತಿ ಸ್ಕೇಲ್ ಐತಿ ರಬ್ಬರ್ ಐತಿ ಮತ್ತು ಕಾಪಿ ಗಿಪಿ ನೋಡ್ಸ್ ಬೇಕೇನ್ರಿ ಜಾಮಿಟ್ರಿ ಬಾಕ್ಸು ಮೂವತ್ತು ರೂಪಾಯಿ ರೀ ಅದು ಹ್ಞೂ ಹ್ಞೂ

ಒನ್ ಡಜನ ಕ್ಲಾಸ್ ನೋಟ್ಸ್ ಬುಕ್ಸಾ ಹಾಂ ಏ ಒನ್ ಡಜನ್ ಕ್ಲಾಸ್ ನೋಟ್ಸ್ ಬುಕ್ ಬುಕ್ಕ ತೊಂಬಾರೋ ಹಾಂ ಬಂದು ರೀ ಬುಕ್ ಮತ್ತು ರೀ ಮತ್ತೇನು ಬೇಕು ರೀ ಹಾಂ ಕೆಲ್ಸಕ್ಕೆ ಮತ್ತೆ ಬೇಕಲ್ಲ ರೀ ಭಾಳ ಇದಾಗುತ್ತೆ ಹಾರ್ಪಿಕ್ ಹಾಂ ಏ ಒಂದು ಹಾರ್ಪಿಕ್ ಒಂದು ತಂಬಾರೋ ಹಾಂ ಮತ್ತು ರೀ ಏ ನೀಲಿದು ಒಂದು ನೀಲಿದು ಒಂದು ತೊಂಬಾ ಹಾಂ ಮತ್ತಣ್ಣ ಹಾಂ ಒಂದು ಬ್ರೆಷ್ ಒಂದು ತೊಂಬಾರೋ ಹಾಂ ಮತ್ತಣ್ಣ ಎಷ್ಟು ಒಂದು ಪೈಕಾನ್ಯಾಗ ಒಂದು ಬ್ರಷ್ಷು ತಗೊಂಡಿರಿ ಜಾಮಿಟ್ರಿ ಬಾಕ್ಸ್ ಒಂದು ತಗೊಂಡಿರಿ ಆಮ್ಯಾಗ ಹಾಂ ಹಾಂ ಬುಕ್ಸು ಒಂದು ತಗೊಂಡಿರಿ ಅಂದ್ರೆ ಒಂದು ನಾಲ್ಕುನೂರು ಐವತ್ತು ರೂಪಾಯಿ ಆತು ರಿ ಇದಿಕ್ಕೆ ಹಾಂ ಮತ್ತು ಬುಕ ಒನ್ ಡಜನ್ ಹಾಂ ಓಕೆ ಡೈರಿ ಮಿಲ್ಕ್ ಚಾಕ್ಲೇಟ್ ಬೇಕು ರಿ ಏ ಎರಡು ಡೈರಿ ಮಿಲ್ಕ್ ಚಾಕ್ಲೇಟ್ ತಗೋಬಾ ಹಾಂ ಮತ್ತು ಏನದ ಹಾಂ ಹಾಂ ಶಾಂಪು ಯಾವುದು ಬೇಕಣ್ಣ ಕ್ಲಿನಿಕ್ ಪ್ಲಸ್ಸು ಯಾವ್ದು ಚೆಕ್ ಕಾರ್ತಿಕ್ ಡವ್ ಬೇಕಾ ಅಣ್ಣ ಏ ಡವ್ ತೊಂಬಾರೋ ಮತ್ತು ಅಣ್ಣ ಮತ್ತು ಅಣ್ಣ ಒನ್ ಡಜನ್ ಬೇಕಾ ಹಾಂ ಒನ್ ಡಜನ್ ತೊಂಬಾರೋ ಶಾಂಪೂ ಆಯ್ತಣ್ಣ ಮತ್ತೆನ್ರ ಜೂಸ್ ಗೀಸ್ ಬೇಕಾ ನೋಡಣ್ಣ ಈಗ ಹೊಸ್ತಾಗೆ ಫ್ರಿಜ್ಜು ಫ್ರಿಜ್ಜು ಐತೆ ಮತ್ತು ಏನರ ಬೇಕೆನು ಆಂ ಅಣ್ಣ ಹೊಸಾದು ತಂದಿವಿ ಅಣ್ಣ ಮೊನ್ನೆ ಮನ್ ತಂದೇರಿ ಮೊನ್ನೆ ಹಾಂ

ಕೋಕೋ ಕೋಲಾ ಮಾತ್ರ ಸಿಗತ್ತೆ ರಿ ಬೀರ್ ಸಿಗಲ್ಲ ಅದಾವೆ ರೀ ಅಲ್ಲ ಸ್ಲೈಸ್ ಐತಿ ಹಾಂ ಎಲ್ಲ ಅದಾವೆ ರಿ ಮತ್ತು ಜೀರಾ ಸೋಡಾ ಐತೆ ಸ್ಟಿಂಗ್ ಐತಿ ಹಾಂ ಏನು ರೀ ಮೌಂಟೇನ್ ಡ್ಯೂ ಅದ ಅದು ಒಂದು ಮೂವತ್ತು ರೂಪಾಯಿ ಆಗತ್ತೆ ನೋಡಿರಿ ಅದು ಹಾಂ ಚಲೋ ರೇಟ್ ಐತಿಲ್ಲೋ ಆಯಿತು ಅಣ್ಣ ಆಯಿತು ಈ ಟೋಟಲ್ ಹೇಳ್ಬಡ್ತೀನಣ್ಣ ಅಮೌಂಟ್ ಹೇಳಿಲ್ಲ ಅಂತಂದೆ ಟೋಟಲ್ಲ ಐನೂರ ತೊಂಬತ್ತ ತೊಂಬತ್ತು ಆದ್ವು ಅಣ್ಣ ಹಾಂ ಸರಿ ಮಾ ಅಣ್ಣ ಹ್ಞೂ ಕರೆಕ್ಟ್ ಅದವೆ ಅಣ್ಣ ಕರೆಕ್ಟ್ ಸರಿ ಅಣ್ಣ ಹಾಂ ಕಟ್ಟಿ ಕೊಡ್ತಿವಿ ಅಣ್ಣ ಮತ್ತೆ ನೆಕ್ಸ್ಟ್ ಟೈಮ್ ಬಾರಣ್ಣ ಅಂಗಡಿಗೆ ಹಾಂ ಸರಿ ಹಾಂ ಸರಿ